ಹಲೋ ಇದು ಪವಿತ್ರ ಹೋಟೆಲಾ ನಮಗೆ ಹಾಸ್ಟೆಲಿಗೆ ಊಟ ಬೇಕಿತ್ತು ಐನೂರು ಮಕ್ಕಳಿಗೆ ಏನೇನು ಸಿಗತ್ತೆ ತುಂಬ ಐಟಮ್ಸ್ ಬೇಕಿತ್ತು ಮಧ್ಯಾಹ್ನ ಊಟಕ್ಕೆ ಏನೇನು ಕೊಡ್ತೀರಾ ಕರೆಕ್ಟ್ ಎರಡು ಗಂಟೆಗೇ ಬೇಕು ನಮಗೆ ಮಕ್ಕಳೆಲ್ಲ ಕಾಯ್ತಾ ಇರ್ತಾರೆ ಎಷ್ಟೊತ್ತಿಗೆ ಕಳಿಸ್ತೀರಾ ತುಂಬ ಲೇಟ್ ಮಾಡಬಾರದು ಬೇಗ ಬೇಕಿತ್ತು ನಮಗೆ ಮಕ್ಕಳೆಲ್ಲ ಕಾಯ್ತಾ ಇರ್ತಾರೆ ಇಷ್ಟೇ ಕಟ್ಟಿ ಸಾಕು